ಹಾಂ ಎಸ್ ಸರ್ ಹಾಂ ಹೇಳಿ ಸರ್ ಓಕೆ ಸರ್ ಹೇಳಿ ಸರ್

ಓಕೆ ಸರ್ ಅದಕ್ಕೆ ಎಕ್ಸಾಮ್ ಇದ್ಯಲ್ಲ ಸರ್ ನೀವು ಅವ್ನ ಕರ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಸರ್ ಎಕ್ಸಾಮ್ ಮುಗಿಸ್ಕೊಂಡು ನೆಕ್ಸ್ಟ್ ವೀಕಲ್ಲಿ ಕರ್ಕೊಂಡು ಹೋಗ್ಬೌದಲ್ಲ ಸರ್ ನೀವು

ಹಾಂ ಹಾಂ ಸರ್

ಸರ್ ಮತ್ತು ಎಕ್ಸಾಮ್ ಏನು ಸರ್ ಮಾಡೋದು ನೆಕ್ಸ್ಟ್ ವೀಕ್ ಅವ್ರ್ಗ ಒಬ್ಬರಿಗೆ ಮಾಡಕಾಗತ್ತಾ ಹೆಂಗ್ ಸಾರ್ ಒಬ್ರ್ಗೆ ಮಾಡಕ್ಕಾಗಲ್ಲ ಸರ್ ಎಲ್ಲರಿಗೂನು ಮಾಡಿದ್ದೂ ಒಬ್ರುಗೆ ಮಾಡಕ್ಕಾಗಲ್ಲ ನೋಡ್ಕೊಳಿ ಸರ್ ನೀವೇ ನೆಕ್ಸ್ಟ್ ವೀಕಲ್ಲಿ ಸಬ್ಸ್ಟೂಟ್ ಮಾಡ್ಕೊಂಡರೆ ಒಳ್ಳೆದು ಸರ್ ಈಗ ಎಕ್ಸಾಮ್ ಇದೆ ಹ್ಞೂ ಸರ್ ಯಾರು ಮಾತಾಡ್ದ್ರು ಹಂಗೆ ಆಗತಲ್ಲ ಸರ್ ಎಕ್ಸಾಮ್ ಮುಗ್ಸ್ಕೊಂಡು ಆಮೇಲೆ ಹೋಗ್ಬೋದಲ ಸರ್ ಎಷ್ಟೋ ಒನ್ ಒನ್ ಆ್ಯಂಡ್ ಆಫ್ ಅವರ್ ಎಕ್ಸಾಮ್ ಇರ್ತದೆ ಮುಗುಸ್ಕೊಂಡು ಆಮೇಲೆ ಹೋಗ್ಬೋದಲ ಸರ್ ಅರಾಮಾಗೆ

ಹಾಂ ಸರ್ ಹಾಂ ಹಾಂ ಸರ್ ಹಂಗಾದ್ರೆ ಒಂದು ಕೆಲಸ ಮಾಡಿ ಸರ್ ನೀವು ಬಂದು ಪ್ರಿನ್ಸ್ಪಲ್ ಹತ್ರ ಮಾತಾಡ್ಕೊಂಡು ಅದೂ ಏನಿದ್ಯೋ ಪ್ರೊಸೀಝರ್ ಅದನ್ನ ಮಾಡ್ಕೊಂಡು ಹೋಗಿ ಸರ್ ನಮ್ದ ಏನಿಲ್ಲ ಸರ್ ಇಂಚಾರ್ಜ್ ಅಷ್ಟೆ ಇದೆ ನಮ್ಮದು ಹೌದ್ ಸರ್ ಸರ್ ಅವ್ರ್ನ ಮಾತಾಡಿ ನಮ್ದೇನು ಒಬ್ಜೆಕ್ಷನ್ ಅಂಥದ್ ಏನಿರಲ್ಲ ನಮ್ಗ ಇಂಚಾರ್ಜ್ ಕೊಟ್ಟಿದ್ದಾರೆ ನಮ್ದ ಇಷ್ಟೇ ಇರ್ತದೆ ನಮ್ದ ಇಂಚಾರ್ಜ್ ಕೊಟ್ಟಿದ್ದಾರೆ ಸರ್ ನಮ್ದ ಇಷ್ಟೇ ಇರ್ತದೆ ಎಕ್ಸಾಮ್ ಮುಗುಸ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಪ್ರಿನ್ಸಿಪಲ್ ಅವ್ರ ಅವ್ರ್ನ ಕೇಳಿ ಅವ್ರ ಅಭಿಪ್ರಾಯ ಏನ್ ಹೇಳ್ತರೋ ಕೇಳ್ಸ್ಕೊಂಡು ಆಮೇಲೆ ಬೇಕಿದ್ದರೆ ಪರ್ಮಿಷನ್ ತಗೊಳಿ ಸರ್ ನಮ್ದ ಏನಿಲ್ಲ ಹಾಂ ಸರ್ ಓಕೆ ಸರ್ ಆಗ್ಬೋದು ಮತ್ತು ಸರ್ ಬರೋದು ಸರ್ ನೀವು ಎಕ್ಸಾಮ್ ಇದ್ಯಲ್ಲಾ ಮತ್ತೆ

ಸರ್ ಮಾತಾಡಿ ಬೇಗ ಎಕ್ಸಾಮ್ಗ್ಳಿದವೆ ಆಮೇಲೆ ತೊಂದರೆ ಆಗೋದು ಬೇಡ ಸರ್ ಮತ್ತೆ ಮತ್ತೆ ಅದೇ ಕ್ಲಾಸಲ್ಲಿ ಮತ್ತೆ ರನ್ನಿಂಗ್ ಆಗ್ತದೆ ಅದ್ರ ಸಂಬಂಧ ನೋಡ್ಕೊಳಿ ಸ್ವಲ್ಪ ಅವ್ರ್ನ ಅಭಿಪ್ರಾಯ ತಗೊಳಿ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್